ನಾನು ತರಕಾರಿ ಅಂಗಡಿಯಿಂದ ಮಾತಾಡೋದು ಕುಶಲ ಮಾತಾಡೋದು

ಹಾಂ ಹಾಂ ಹಾಂ ಹಾಂ

ಹಾಂ ಹಾಂ ಏನೆಲ್ಲ ಬೇಕು ನಿಮಗೆ ಹಾಂ ಹಾಂ

ಟೊಮೆಟಾ ಬಟಾಟೇ ಬೀನ್ಸ ಮತ್ತೆ ಈರುಳ್ಳಿ ಮತ್ತೇ ಏನು ತರಕಾರಿ ಎಂಥ ಬೇಕಾದರು ನಮ್ಮ ಇದರಲ್ಲಿ ಸಿಗ್ತದೆ ಹಾಂ ತೊಂಡೆಕಾಯಿ ಉಂಟು ಬೆಂಡೆಕಾಯಿ ಉಂಟು

ಹಾಂ ಹಾಂ ಸರ್ ಸರಿ ಸರಿ ಹಾಂ ಹಾಂ ಹಾಂ ಹಾಂ ಇನ್ನೂರು ಜನಕ್ಕೊಂದು ಒಂದು ಹತ್ತು ಇಪ್ಪತ್ತು ಕೆ ಜಿ ಆದರು ಬೇಕಲ್ಲ ಹಾಂ ಹಾಂ ಹಾಂ ಹಾಂ ಅದು ಸಿಗ್ತದೆ ಟೊಮೆಟೊ ಬೇಕಾ

ಬೀನ್ಸ್ ಬೇಕಾ ಬೀನ್ಸ್ ಆಗ್ಬೋದಾ ಬೇಕಾ

ಆಯ್ತು ಆಯ್ತು ಆಯ್ತು ಆಯ್ತು ಅದೊಂದು ಐದು ಕೆ ಜೀ ಕಳಿಸುವ ಮತ್ತೆ ಎಲ್ಲ ಟೋಟ್ಲ್ ಮಾಡಿ ನಾನು ಕಳಿಸ್ತೇನೆ ನಿಮಗೆ ಸರಿ ಸರಿ ಸರಿ ಹ್ಞೂ ಹ್ಞೂ ಹ್ಞೂ ಹ್ಞೂ

ಎಲ್ಲ ಬಿಲ್ ಮಾಡಿ ಮತ್ತೆ ಎಲ್ಲ ಬಿಲ್ ಮಾಡಿ ನಮಗೆ ಇದು ಗೂಗಲ್ ಪೇ ಮಾಡಿ ಮತ್ತೆ ಹೌದ್ ಹೌದು ಹಾಂ ಸಹ ಕಳಿಸ್ತೇವೆ ಕಳಿಸ್ತೇವೆ

ಹಾಂ ಸರಿ ಸರಿ ಸರಿ ಸರಿ ಸರಿ ಹಾಂ ಹಾಂ ಆಯ್ತು ಆಯ್ತು ಆಯಿತು ನಾನು ನಿಮಗೆ ಇಪ್ಪತ್ತು ತಾರೀಕಿನ ಒಳಗೆ ಎಲ್ಲ ಕಳಿಸಿ ಬಿಡ್ತೇನೆ ಆಯ್ತು ಆಯ್ತು ಆಯಿತು ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಆಯ್ತು ಆಯಿತು ಮತ್ತೆ ಸಿಗ್ತೇನೆ ಹಾಗಾದ್ರೆ